ಸಾಮಾನ್ಯವಾಗಿ ಧ್ಯ ಯೋಗ ಅಂದರೆ ಕೇವಲ ಆಸನಗಳು ಮಾತ್ರ ಎಂದು ತಿಳಿದು ಅದನ್ನೇ ಪ್ರಚಾರ ಮಾಡುತ್ತಿದ್ದಾರೆ ಆದರೆ ನಿಜವಾದ ಯೋಗ ಅಂದರೆ ಆಧ್ಯಾತ್ಮಿಕವಾಗಿ ಆತ್ಮ ಪರಮಾತ್ಮವನ್ನು ಕಾಣಲು ಮಾಡುವ ಸಾಧನೆ ಯೋಗದಲ್ಲಿ ಸಾಕಷ್ಟು ಪ್ರಯೋಗ ಪ್ರಕಾರಗಳಿವೆ ಒಂದು ಕರ್ಮ ಯೋಗ ಧ್ಯಾನ ಯೋಗ ಜ್ಞಾನ ಯೋಗ ನಾಗ ನಾದ ಯೋಗ ಹೀಗೆ ಆದರೆ ಸಾಮಾನ್ಯವಾಗಿ ಈಗ ಜನ್ರು ತಿಳ್ಕೊಂಡು ಯೋಗ ಅಂದರೆ ಆಸನಗಳ ಮಾಡುವುದನ್ನೇ ಎಲ್ಲರು ಯೋಗ ಅಂತ ತಿಳ್ಕೊಂಡಿದ್ದಾರೆ ಆದರೆ ಆ ಯೋಗ ಕೇವಲ ಪ್ರಾ ದೇಹಿಕ್ ದೈಹಿಕ ಸಾಮರ್ಥ್ಯಕ್ಕಾಗಿ ಮಾತ್ರ ಮಾಡುವಂಥದ್ದು ನಿಜ್ವಾಗಲು ಮಾಡಬೇಕಾದ ಈ ಅಷ್ಟಾಂಗ ಯೋಗ ಅಂದರೆ ಎಂಟು ಅಂಗಗಳುಳ್ಳ ಅಷ್ಟಾಂಗ ಯೋಗ ಅದನ್ನು ಪತಂಜಲಿ ಮಹರ್ಷಿಗಳು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಟ್ಟಿದ್ದಾರೆ ಯೋಗ ಮಾಡುವಾಗ ನಾವು ಮಾಡಬೇಕಾದದ್ದನ್ನು ಅಲ್ಲಿ ಎಲ್ಲಾ ಚೆನ್ನಾಗಿ ವಿವರಿಸಿದ್ದಾರೆ ಯೋಗದಲ್ಲಿ ಅಷ್ಟಾಂಗ ಯೋಗ ಯಮ ನಿಯಮ ಪ್ರಾಣಾಯಾಮ ಆಸನ ಪ್ರಾಣ ಧಾರಣ ಧ್ಯಾನ ಯೋಗ ಅಂತ ತಿಳ್ಕೊಂಡಿದಾರ್ರೀ ತಿಳಿಬೇಕು ನಾವು ಬರಿ ಕೇವಲ ಆಸನ ಮಾಡೋದರಿಂದ ದೈಹಿಕ ಶ್ರಮ ಸಾಮರ್ಥ್ಯವನ್ನು ಗಳಿಸ್ಬೋದು ಅಷ್ಟೇ ಹೊರತು ಅದಕ್ಕಿಂತ ಮುಂದಿನದ್ದನ್ನು ಸಾಧಿಸಲು ಆಗೋದಿಲ್ಲ ಆದ್ ಅದೇ ಈ ಅಷ್ಟಾಂಗ ಯೋಗ ಮಾಡಿದರೆ ನಿಯಮಿತವಾಗಿ ಯಮ ನಿಯಮಗಳನ್ನು ಪಾಲಿಸಿ ಪ್ರಾಣಾಯಾಮ ಆಸನಗಳನ್ನು ಮಾಡಿದರೆ ಮುಂದೆ ಅದನ್ನೇ ಧ್ಯಾನ ಧಾರಣಕ್ಕೆ ಉಪ್ಯೋಗಿಸ್ಕೊಂಡರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದಂತಾಗುವದು ಅದಕ್ಕಾಗಿ ನಿಯಮಿತ ಕೇವಲ ಶಾರೀರಿಕ ಆಸನಗಳನ್ನು ಮಾಡೋದ್ರಿಂದ ಅದನ್ನು ಸಾಧಿಸಲು ಆಗೂದಿಲ್ಲ ಅದು ಒಂದು ಅದರ ಒಂದು ಪಾತ್ರವ ಪಾ ಒಂದು ಪಾರ್ಟ್ ಅಷ್ಟೇ ಆದರೆ ಯೋಗದಲ್ಲಿ ಎಂಟು ನಿಯಮಗಳನ್ನು ಸರಿಯಾಗಿ ನಿಯಮಿತವಾಗಿ ಪಾಲಿಸದರೆ ಮಾತ್ರ ಯೋಗ ಮಾಡಿದಂತಾಗುವದು ಆದ್ದರಿಂದ ಯೋಗಕ್ಕೆ ಮಹತ್ವ ಕೊಟ್ಟದ್ದು ನಮ್ಮ ಪ್ರಧಾನ ಮಂತ್ರಿಯವರಾದ ಮೋದಿ ಅವರು ಅದನ್ನು ನಮ್ಮ ದೇಶಕ್ಕೆ ಅಷ್ಟೇ ಸೀಮಿತಗೊಳಿಸದೆ ಅದನ್ನು ಜಗತ್ತಿಗೆ ಪ್ರಸಿದ್ಧ ಮಾಡಿದವರು ಭಾರತದ ಪ್ರಧಾನ ಮಂತ್ರಿ ಮ ಮೊ ನರೇಂದ್ರ ಮೋದಿಯವರು ಅದನ್ನು ವಿಶ್ವಮಾನ್ಯತೆಗೊಳ್ಸಿ ಗೊ ತಿಳಿಸಿ ಕೊಟ್ಟವರು ಅವರೇ ಅದನ್ನ ಈಗ ಯು ನಮ್ಮ ದೇಶಕ್ಕೆ ಸೀಮಿತ ಮಾಡದೇ ಇಡೀ ಜಗತ್ತಿಗೆ ಯೋಗವನ್ನು ಪರಿಚಯ ಮಾಡಿಸಿ ಮಹತ್ವ ತಿಳಿಸಿ ಯೋಗ ದಿನಾಚರಣೆಯನ್ನಾಗಿ ಮಾಡಲು ಜೂನ್ ತಿಂಗಳಲ್ಲಿ ಇಪ್ಪತ್ತೊಂದನೇ ತಾರಿಖಿಗೆ ಯೋ ಯುನಿವರ್ಸಲ್ ಯೋಗ ದಿನವನ್ನು ಮಾಚ್ ನ್ಯಾಶ್ನಲ್ ಅಷ್ಟೇ ಅಲ್ಲ ಇಂಟ್ರ್ನ್ಯಾಷ್ನಲ್ ಯೋಗಕ್ಕೆ ಮಹತ್ವ ತಂದು ಕೊಟ್ಟರು ಆದ್ದರಿಂದ ಈ ಯೋಗದ ಬಗ್ಗೆ ನಮ್ಮ ಭಾರತೀಯರಾದ ಮಹರ್ಷಿಗಳು ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯೋಗ ಮಾಡಿದರೆ ನಾವು ಆರೋಗ್ಯವನ್ನ ಅಷ್ಟೇ ಅಲ್ಲ ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡಬಹುದು ಅಂತಿಮವಾಗಿ ಮುಕ್ತಿಯನ್ನು ಕಾಣಬಹುದು ಯೋಗ ಕೇವಲ ಆರೋಗ್ಯ ಸಾಧನೆ ಸಂಪಾದನೆಗಾಗಿ ಮಾತ್ರ ಅಲ್ಲ ಆರೋಗ್ಯ ಸಂಪಾದನೆಯೂ ಅತಿ ಮುಖ್ಯ ಅದಿಲ್ಲದಿದ್ದರೆ ಯಾರು ಯಾವುದನ್ನೂ ಸಾಧಿಸಲು ಆಗುವುದಿಲ್ಲ ಆದರೆ ಯೋಗ ಮಾತ್ರ ಸಂದಿಂದ ಇದನ್ನೆಲ್ಲ ಸಾಧಿಸಬೌದು ಯೋಗದಲ್ಲಿ ಶ ಕೇವಲ ಶಾರೀರಿಕ ಆಸನಗಳನ್ನು ಮಾತ್ರ ಮಾಡದೆ ಅದು ಮನಸ್ಸನ್ನೂ ಸಹ ನಿಯಂತ್ರಣಗೊಳಿಸುತ್ತದೆ ಏಕಾಗ್ರತೆಗೊಳಿಸುತ್ತದೆ ಅದರಿಂದ ಮುಂದೆ ಧಾರಣೆ ಮಾಡಿಕೊಂಡು ಧ್ಯಾನ ಮಾಡಿದರೆ ಮನುಷ್ಯ ಈದ ಈಜ್ ದ ಮನುಷ್ಯನಾಗಿ ಸಾಧಿಸಬೇಕಾದ ಕೆಲವು ಗುಣಗಳನ್ನು ಸಾಧಿಸಿದಂತಾಗುವದು ಆದ್ದರಿಂದ ನಾನು ಯೋಗಾಸನವನ್ನು ಕನ್ವಾ ಕರ್ನಾಟಕ ಯುನಿವರ್ಸಿಟಿಯಲ್ಲಿ ಕಲಿತಿದ್ದೇನೆ ಆದ್ದರಿಂದ ನಾನು ಅದನ್ನು ಪಾಲಿಸುತ್ತಲೂ ಬಂದಿದ್ದೇನೆ ಕೆ ಈ ಹತ್ತು ವರ್ಷದಿಂದ ನಾನು ಯೋಗ ನಿಯಮಿತವಾಗಿ ಮಾಡ್ತಿದ್ದೇನೆ ಅದೇ ರೀತಿ ಪಾ ಪಿರಾಮಿಡ್ ವ್ಯಾಲಿಯಲ್ಲಿ ಬ್ರಹ್ಮರ್ಷಿಗಳು ಹೇಳಿದಂತೆ ಬ್ರಹ್ಮ ಧ್ಯಾನವನ್ನು ಮಾಡುತ್ತಿದ್ದೇನೆ ದಿನಾಗಲು ಬೆಳಗ್ಗೆ ನಲವತ್ತು ನಿಮ್ಷ ರಾತ್ರಿ ಮೂವತ್ತು ನಿಮ್ಷ ಹೀಗೆ ನನ್ನ ವಯಸ್ಸಿನ ತಕ್ಕ ನಾನು ಅಷ್ಟೊಂದು ನಿಮಿಷಗಳವರೆಗೆ ಧ್ಯಾನವನ್ನು ಮಾಡುತ್ತಿದ್ದೇನೆ ಧ್ಯಾನ ಮಾಡುವುದರಿಂದ ಮಾನಸಿಕ ಸ್ಥಿರತೆ ಬರುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಸಹನೆಯನ್ನು ಬೆಳೆಸಿಟ್ಕೊಳ್ಳುತ್ತದೆ ಮನುಷ್ಯನಿಗೆ ಸಹನೆ ಮತ್ತು ತಾಳ್ಮೆ ಬಹಳ ಮುಖ್ಯ ಅದನ್ನು ತಾ ಕಾಯಿಸಬೇಕಾದರೂ ಸಹ ಈ ಯೋಗದಿಂದ ಸಾಧ್ಯ ಆದ್ದರಿಂದ ಯೋಗ ಅತಿಶಯ ಮಹತ್ವವಾದ ಅಂಶ ಈ ಯೋಗ ಮಾಡೋದರಿಂದ ನಾನು ಸಾಧಿಸಿದ್ದನ್ನು ನಾವು ಕ್ ಈ ಕೆಲವೇ ನಿಮಿಷಗಳಲ್ಲಿ ಕೆಲವೇ ಮಾತುಗಳಲ್ಲಿ ಹೇಳಲು ಅಸಾಧ್ಯ ಆದರೂ ನನ್ನ ತೆಲ್ ನನಗೆ ತಿಳಿದಿರೊವಷ್ಟು ಮಟ್ಟಿಗೆ ಯೋಗ ಅಂದರೆ ಎಲ್ಲರೂ ಮಾಡಲೇಬೇಕಾದ ಅತ್ಯಂತ ಮಹತ್ವದ ಅಂಶವೆಂದು ಹೇಳುತ್ತೇನೆ ಯೋಗದಿಂದ ಕೇವಲ ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕ ತೊಂದರೆ ಸ್ಥ ಸ್ಥಿರತೆಯನ್ನು ತ ಕಂಡುಕೊಳ್ಳಬೌದು ಇದಕ್ಕೆ ಪೂರ್ಣವಾಗಿ ಉದಾಹರಣೆಯಾಗಿ ಶ್ರೀ ಕೃಷ್ಣನು ಅರ್ಜುನನಿಗೆ ಯೋಗದಿಂದ ಹೇಳುವಾಗ ಗೀತಾ ಅಭ್ಯಾಸದಲ್ಲಿ ಹೇಳುವಾಗ ಎಲ್ಲಾ ಮಹತ್ವದವಾ ಮಾತು ಹೇಳುವಾಗಲೂ ಯೋಗದ ಬಗ್ಗೆ ಅತಿಶಯ ಸುಂದರವಾಗಿ ತಿಳಿಸಿ ಕೊಟ್ಟಿದ್ದಾನೆ ಆದ್ದರಿಂದ ಯೋಗ ಕೇವಲ ಶಾರೀರಿಕ ಕಸರತ್ತು ಮಾತ್ರವಲ್ಲದೆ ಅದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಧಾರೆ ಎಂದು ತಿಳಿದುಕೊಂಡು ಎಲ್ಲರು ಪ್ರೀತಿಯಿಂದ ನಿಯಮಿತವಾಗಿ ಯೋಗಾಸನಗಳನ್ನು ಮಾಡಬೇಕು